ಹಾಂ ಹೌದು ರೀ

ಹೌದ್ರೇನ ಹ್ಞೂ ಹ್ಞೂ ಹ್ಞೂ

ಮೇಡಮ್ ನಾವು ಭಾಳ ಹೇಳ್ತೇವೆ ರೀ ಮನ್ಯಾಗ ನೀವು ಸ್ವಲ್ಪ ಹೇಳ್ಕೊಂಡ್ರೆ ಭಾಳ ಚಲೋ ಆಗ್ತದ ರೀ ಭಾಳ ಅವ್ರ ಪಪ್ಪ ಅಂತು ಬೈ ಬೈ ಬೈತಾರೆ ನೋಡ್ರಿ ಡೈಲಿ ಬೆಳಗ್ಗೆ ಎದ್ದ ಕೂಡ್ಲೆನಾರು ಕಟಿಂಗ್ ಮಾಡ್ಕೋ ಶೇವಿಂಗ್ ಮಾಡ್ಕೋ ಸ್ಕೂಲ್ ಡ್ರಸ್ಸ ಹಾಕೋ ಬೂಟ್ ಹಾಕೋ ನೀಟಾಗಿ ಹೋಗಿ ಕಾಲೇಜ್ಗಾ ಹೀಗೆ ಹೋಗ್ತಿ ಏನು ಕಾಲೇಜ್ಗೆ ಅಂತ ತುಂಬ ಬೈತಾರೆ ಅವನಿಗೆ ಬೈಯಲ್ಲ ಅಂತಲ್ಲ ಡೈಲಿ ಬೈತೀವಿ ನಾವು ನಾನೇ ನನ್ನದೆ ಸ್ವಲ್ಪ ಸಲಿಗೆ ಅದಾ ಅವನಿಗೆ ಅವ್ನ ಪಪ್ಪನದು ಸಲಿಗೆಯಿಲ್ಲ ಎಲ್ಲದು ಚಲೋ ಓದು ಏನಿಲ್ಲ ಅಂತೆಲ್ಲನು ಹೇಳ್ತೀವಿ ನೀವೇ ನೋಡ್ರಿ ಮೇಡಮ್ ಅವ್ನಿಗೆ ಸ್ವಲ್ಪ ಸರಿಯಾಗಿ ದಾರಿ ತಗೊಂಡು ಬರೋದು ಯಾಕಂದ್ರ ನಾವು ಒಂದು ನಂಬಿಕೆಯಿಂದ ಅಲ್ಲಿಗೆ ಹಾಕೀವಿ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಹೇಳಾಕತ್ತೀವಿ ರೀ ಕೇಳಲ್ಲ ಏನು ಅವ ಅಷ್ಟೇ ಇಲ್ಲ ನೀವು ಅದಕ್ಕೆ ನೀವು ಏನ್ರಿ ಪನಿಷ್ಮೆಂಟ್ ಕೊಡ್ರಿ ನಾವು ನಿಮ್ಗ ಏನು ಅನ್ನಂಗಿಲ್ಲ ರೀ ಮೇಡಮ್ ಯಾಕಂದರೆ ನಿಮ್ದು ಸ್ಕೂಲ್ದ್ ಏನದ ಅದು ನೀವು ಮಾಡ್ಬೇಕೆ ಆಗತ್ತಲ್ಲ ರೂಲ್ಸ್ಗಳು ಅವನ ಹ್ಞೂ ಕಲಿಯಲ್ಲ ಮೇಡಮ್ ಅವ್ನಿಗೆ ಇವತ್ತು ನಾವು ಸ್ಕೂಲಿಗೆ ಬರ್ತೀವಿ ಅಂದರೆ ಅವ ಬ್ಯಾಡ ಬ್ಯಾಡ ಅಂತಾನ ಅವ್ನು ಹಾಂ ಏನು ರೀ ಹೇಳಾಕ ಹೋದರೂ ಬ್ಯಾಡ ಬರ್ಲಾಕೆ ಹೋಗ್ಬ್ಯಾಡ್ರಿ ನಾ ಎಲ್ಲ ಇದ್ದೀನಲ್ಲ ನಾ ಕೇಳ್ತೀನಿ ಅವ್ರ ಪಪ್ಪಾಗು ಬಿ ಹೋಗಿ ಅಂತೀವಿ ಅವ್ರ ಪಪ್ಪನು ಬರಂಗಿಲ್ಲ ಹೋಗಿ ಹೋಗಿ ಅಂತೀವಿ ಹಾಂ ಅವ್ರ ಪಪ್ಪನು ಪಪ್ಪ ಬರಾಕೆ ಹೋಗಬೇಡ ಅಂತ ಇಲ್ಲೇ ಪಪ್ಪಂಗೆ ನಿಗಿರ್ತಾನೆ ಏನು ಮಾಡ್ಬೇಕು ಆ ಹುಡ್ಗುಗ ಹೇಳ್ರಿ ನೀವೇ ಸ್ವಲ್ಪ ಅವ್ನಿಗೆ ಈಗ ನೀವು ಹೊಡಿರಿ ಮೇಡಮ್ ನಾ ಪರ್ಮಿಷನ್ ಕೊಡತ್ತೀನಲ್ಲ ಅವ್ನಿಗೆ ನೀವು ಹೊಡ್ರಿ ಅವ್ನಿಗೆ ನೀವು ಕಟ್ಟಿ ಹಾಕ್ರಿ ಏನು ಮಾಡ್ರಿ ಅವ್ನಿಗೆ ನಾವು ಏನು ಕೇಳಾಕೆ ಹೋಗಲ್ಲ ಏನಿಲ್ಲ ಅವ್ನಿದ ಕಾಲು ಕೈ ಕಟ್ಟಿ ಖಾರ ಹಾಕಿ ಬಿಸ್ಲಿಗೆ ಬಿ ಹಾಕ್ರಿ ನಾವು ಕೇಳಂಗಿಲ್ಲ ಅವ್ನಿಗೆ ಭಾಳ ಭಾಳ ಪದ್ಮಾಸನ ಅವನು ಹಾಂ ಈಗ ನಾನೇ ಇಲ್ಲಂದ್ರೆ ಏನು ಮಾಡ್ತೀನಿ ಇವತ್ತು ನೈಟ್ ತಗೊಂಡು ಕೂದಲು ಕಟ್ ಮಾಡ್ತೀನಿ ಅವಂದು ಕೈಯ್ಸಿ ತಗೊಂಡು ಏನು ಮಾಡ್ತೀರ ಮೇಡಮ್ ಅವ್ನು ಕೇಳ್ತಾನೆ ಇಲ್ಲ ಏನು ಮಾಡಬೇಕು ನಿಮ್ಮ ಮಾತನ್ನು ಕೇಳಲ್ಲ ನಮ್ಮ ಮಾತನ್ನು ಕೇಳಲ್ಲ ಇಂತ ಹುಡ್ಗ್ರನ್ನ ಇಡ್ಕೊಂಡು ಏನು ಮಾಡದು ಹೇಳ್ರಿ

ಹ್ಞೂ ಅದೇ ಅದು ಸ್ಕೂಲಿಂದ ತ ಬರ್ತಾನ ಬ್ಯಾಗ್ ಅಲ್ಲಿ ಹೊತ್ತಾಗ್ತಾನ ಹೋಗ್ಬಿಡ್ತಾನ ಹೌದಲ್ಲಾ ನಮ್ಗ ಬಂದು ಹೇಳಂಗಿಲ್ಲ ಮನೆಗೆ ಸಾ ಬಂದು

ಸರಿ ಮೇಡಮ್ ನೋಡಮ್ಮ ನಾವು ಆದಷ್ಟು ಮಟ್ಟಿಗೆ ಹೇಳ್ತೀವಿ ಆಗಿಲ್ಲ ಅಂದ್ರೆ ಏನಿಲ್ಲ ನಿಮ್ಮ ಕೈದಾಗ ಕೊಟ್ಟಿರ್ತೀವಿ ನೀವು ಏನು ಬಿ ಪನಿಷ್ಮೆಂಟ್ ಕೊಡ್ರಿ ಅವ್ನಿಗೆ ನಾವು ಏನು ಕೇಳಾಕೆ ಹೋಗಲ್ಲ ಯಾಕಂದ್ರೆ ನೀವು ಅವ್ರಿಗೆ ವಿದ್ಯ ಕೊಡೋರು ನೀವೇ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು ನಾವು ಹೇಳೋ ಅಷ್ಟು ಹೇಳ್ತೀವಿ ನೀವು ಸೊಲ್ಪ ದಾರಿಗೆ ತಗೊಂಡು ಬರ್ರಿ ಹುಡ್ಗು ಬಾರ್ ಪೋಲಿ ಅನ್ನಾರಿ ಅವಾ ಇಲ್ಲಿಗು ಸ್ಕೂಲಿಂದ ಬರ್ತಾನ ಬ್ಯಾಗಲ್ಲಿ ಹೋರ್ಟೋಕ್ತಾನ ಬೂಟಲ್ಲಿ ಹೋರ್ಟೋಕ್ತಾನ ಆಯ್ತು ಅವ್ನ ದೋಸ್ತರು ಬರ್ತಾರ ಹೋಗ್ಬಿಡ್ತಾನ ಬ್ಯಾಟ್ ತಗೊಂಡು ಏ ಬಾರೋ ಬಾರೋ ಕತ್ತಿ ಅಂತೀವಿ ಶಿವಮ್ಮ ಅಂತೀವಿ ಬರಲ್ಲ ಹ್ಞೂ ಹ್ಞೂ ಓಕೆ ಮೇಡಮ್ ಆಯ್ತು ಮೇಡಮ್ ಹ್ಞೂ ಓಕೆ